ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ನಾವು ಪಲ್ಯ ಎರಡು ಥರದ ಪಲ್ಯ ಎರಡು ಥರದ ಕೋಸಂಬರಿ ಪಾಯಸ ಎಲೆಗೊನೆ ಪಾಯಸ ಮತ್ತು ಒಂದು ರೈಸ್ ಐಟಮ್ ಚಿತ್ರಾನ್ನ ಆಮೇಲೆ ಅನ್ನ ಸಾಂಬಾರು ಅನ್ನ ರಸಮ್ಮು ಆಮೇಲೆ ಬಜ್ಜಿ ಹಪ್ಪಳ ಆಂಬೊಡೆ ಮತ್ತು ಒಂದು ಬರ್ಫಿ ಇಷ್ಟನ್ನು ನಾವು ಹಬ್ಬಕ್ಕೆ ತಯಾರಿಸುವ ಪದಾರ್ಥಗಳು ಅಡುಗೆಗಳು ಇದು ನಾವು ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆಯ ಮೇಲೆ ಊಟ ಮಾಡೋದು ನಮ್ಮ ಪದ್ದತಿಯಾಗಿದೆ ಸೊ ಅದರಲ್ಲಿ ತಿನ್ನೋದರಿಂದ ಹೆಚ್ಚು ನ್ಯೂಟ್ರೀಶನ್ನು ಹೆಚ್ಚಾಗುತ್ತೆ ರುಚಿ ಇರುತ್ತೆ ಹಾಗೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ನೋದರಲ್ಲಿ ಒಂದು ಹಬ್ಬದ ಸಂಭ್ರಮ ಇರುತ್ತೆ ಹಾಗೆ ನಮ್ಮ ಮನೆಗೆ ಗೆಸ್ಟನ್ನು ಕರೆದು ನಾವು ಊಟ ಬಡಿಸಿ ನಂತರ ನಾವು ಊಟ ಮಾಡೋ ಒಂದು ರೂಢಿ ಇದೆ ಆಮೇಲೆ ಊಟ ಆದ ನಂತರ ಒಂದು ಹಣ್ಣನ್ನು ತಿಂದು ಅದು ತಾಂಬೂಲ ಅಂದರೆ ವೀಳ್ಯದೆಲೆ ಅಡಿಕೆಯನ್ನು ತಿನ್ನುವ ಪದ್ದತಿಯು ನಮ್ಮ ನಮ್ಮಲ್ಲಿ ಇದೆ ಸೊ ಇದೆಲ್ಲ ತಿನ್ನೋದರಿಂದ ಹಬ್ಬ ಅಂತ ಅನಿಸುತ್ತೆ ಹಬ್ಬದ ಫೀಲಿಂಗ್ ಬರುತ್ತೆ ದೇಹಕ್ಕೂ ಆರೋಗ್ಯಕರ ಶುಚಿಕರ ರುಚಿಕರ ಮತ್ತು ನಮ್ಮ ಸಂಸ್ಕೃತಿ ಅಂತ ಹೇಳ್ಬೋದು ಥ್ಯಾಂಕ್ ಯು